ಹಲೋ ಅಡುಗೆ ಅನಿಲ ಪೂರೈಕೆದಾರರಾ ಆಂ ನಾವು ನನ್ನ ಗಂಡನಿಗೆ ಬೇರೆ ದ್ ಇದಕ್ಕೆ ಪ್ರದೇಶಕ್ಕೆ ವರ್ಗಾವಣೆಗೊಂಡಿದ್ದಾರೆ ಹಾಗಾಗಿ ನಾನು ಎರಡು ಮೂರು ದಿವ್ಸದ ಮೊದಲು ಗ್ಯಾಸ್ ಬುಕ್ಕಿಂಗ್ ಮಾಡಿದ್ದೆ ದಯವಿಟ್ಟು ನಾವು ವರ್ಗಾವಣೆಗೊಳ್ಳುವುದ್ರಿಂದ ಆಂ ಆದಷ್ಟು ಬೇಗ ನೀವು ನಾನು ಬುಕ್ ಮಾಡಿದ ಅನಿಲವನ್ನು ರದ್ದು ಮಾಡಬೇಕಾಗಿ ವಿನಂತಿ ನನ್ನ ಉಲ್ಲೇಖ ಸಂಖ್ಯೆ ಒಂಬತ್ತು ಎಂಟು ಏಳು ನಾಲ್ಕು ಒಂದು ಸೊನ್ನೆ ಆಂ ಆದಷ್ಟು ತ್ವರಿತವಾಗಿ ನೀವು ರದ್ದುಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಹಾಗೂ ನಂಗೊಂದ್ ಬೇರೆ ಅಲ್ಲಿ ಹೋಗೋ ಊರಲ್ಲಿ ಉತ್ತಮ ಅಡುಗೆ ಅನಿಲದಾರರು ಆಂ ಪೂರೈಕೆಗೊಳ್ಳುವವ್ರ್ ಯಾರಾದ್ರೂ ಇದ್ದರೆ ನನಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಓಕೆ ನಮಸ್ಕಾರ